ತೋಟಗಾರಿಕೆಯಿಂದ ಅತಿ ಹೆಚ್ಚು ತರಕಾರಿ ಹಣ್ಣು ಹಂಪಲ ಎಲ್ಲವನ್ನು ಚೆನ್ನಾಗಿ ಬೆಳೆಯಬೋದು ತೋಟಗಾರಿಕೆ ಆದರಿಂದ ನಮ್ಮ ಆರೋಗ್ಯದ ಕಾಳಜಿಯು ಸಹ ಅತಿ ಹೆಚ್ಚು ನಮಗೆ ಪ್ರೇರಣೆ ಬೀರುತ್ತದೆ ತೋಟಗಾರಿಕೆ ಮಾಡುವುದರಿಂದ ನಮ್ಮೆಲ್ಲಾ ರೀತಿಯ ಗಿಡಗಳು ಗಂಧದ ಮರ ತೋಟಗಾರಿಕೆ ಅಂದರೆ ಪ್ರತಿ ಒಂದಕ್ಕೂ ಅನುಕೂಲವಾಗುತ್ತದೆ ಅದು ಬೆಳೆಯೋದ್ರಿಂದ ಆರೋಗ್ಯದ ಆರೋಗ್ಯದ ಬಗ್ಗೆ ಕಾಳಜಿ ಇರುತ್ತದೆ ಮತ್ತು ತರಕಾರಿ ಕಾಯಿ ಪಲ್ಯ ಅಂತ ನಮ್ಮ ಕಡೆಗೆ ಕಾಯಿ ಪಲ್ಯ ಅನ್ನುತ್ತಾರೆ ತರಕಾರಿ ಬೆಳೆಯೋದ್ರಿಂದ ಟೊಮೊಟೊ ಹಸಿಮೆಣಸಿನಕಾಯಿ ಬದನೆಕಾಯಿ ಈರುಳ್ಳಿ ಇವೆಲ್ಲವೂ ತೋಟಗಾರಿಕೆ ಆಮೇಲೆ ತೋಟಗಾರಿಕೆ ಅಂದ್ರೆ ಶಶಿ ಶಶಿಗಳನ್ನು ಶಶಿಗಳನ್ನು ನಾಟಿ ಮಾಡಿ ಬೇರೆ ಕಡಿಗೆ ಮಾರುವುದ್ರಿಂದ ಒಂದು ಉತ್ತೇಜನವಾಗ್ತದೆ ನಮಗೆ ಆದಾಯವು ಸಹ ಅತಿ ಹೆಚ್ಚು ಬರುತ್ತದೆ ನಮಗೇ ನಮಗೇ ಅತಿ ಹೆಚ್ಚು ನೀರು ಇರುತ್ತದೆ ಕೆಂಪು ನೆಲದಲ್ಲಿ ಅತಿ ಹೆಚ್ಚು ತೋಟಗಾರಿಕೆ ಮಾಡೋದ್ರಿಂದ ನಮಗೇ ಭಾರಿ ಅನುಕೂಲವಾಗಿರುತ್ತದೆ ಕೆಂಪು ನೆಲದಲ್ಲಿ ಸಿಹಿ ನೀರಿನ ಸಿಹಿ ನೀರು ಒಂದು ಬೋರ್ವೆಲ್ಗೆ ಸಿಹಿ ನೀರು ಬರುತ್ತದೆ ಆಮೇಲೆ ತೋಟಗಾರಿಕೆಯ ಮಾಡೋದ್ರಿಂದ ಹಳ್ಳಿಗಳು ತಂಪಾಗಿರುತ್ತದೆ ಸುತ್ತಮುತ್ತಲಿನ ಒಂದು ತೋಟಗಾರಿಕೆ ಇರೋದ್ರಿಂದ ತೆಂಗಿನ ಮರ ಮಾವಿನ ಮರ ನುಗ್ಗೆ ಮರ ಇವೆಲ್ಲವೂ ಸಹ ಗಿಡಗಳಿಂದ ನಮಗೆ ಅದು ಆಮ್ಲಜನಕವನ್ನು ಕೊಡುತ್ತದೆ ಆಮ್ಲಜನಕ ಕೊಡುವುದರಿಂದ ಮನುಷ್ಯರಿಗೆ ಅತಿ ಹೆಚ್ಚು ಒಂದು ಆರೋಗ್ಯ ಬರುತ್ತದೆ ಎಂದು ಹೇಳಬಹುದು